ಬ್ರಿಟಿಷೆರ ವಿರುದ್ಧ ಮಹಾತ್ಮ ಗಾಂಧೀಜಿ ಮಾಡಿದ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಈ ಒಂದು ಸತ್ಯಾಗ್ರಹದಲ್ಲಿ ಮಹಾತ್ಮಾ ಗಾಂಧೀಜಿಯವರು ಹನ್ನೊಂದು ಅಂಶಗಳ ಬೇಡಿಕೆಯ ಅನ್ನು ಬ್ರಿಷರಿಗೆ ನೀಡಿ ಕೊಟ್ಟರು ಆ ಅಂಶಗಳು ಯಾವುವು ಅಂತಂತಂದ್ರೆ ಒಂದು ಮದ್ಯಪಾನ ನಿಷೇಧ ಮಾಡಬೇಕು ಭೂ ಕಂದಾಯ ಶೇಕಡ ಐವತ್ತರಷ್ಟು ಕಡಿಮೆ ಮಾಡಬೇಕು ಉಪ್ಪಿನಮೇಲೆ ಕಂದಾಯ ಈ ಕಡಿಮೆ ಮಾಡಬೇಕು ಮತ್ತು ಸಂಬಳ ಹೆಚ್ಚಿಗೆ ಮಾಡಬೇಕು ಮತ್ತು ರೂಪಾಯಿ ಸ್ಪೆರ್ಲಿಂಗ್ ಮಾಡಬೇಕು ಕರಾವಳಿ ನೌಕಾಯಾನ ಭಾರತೀಯರನ್ನ ಇಡಬೇಕು ಮತ್ತೇನೆಂದರೆ ಮರಣ ದಂಡನೆ ಯಾರು ಕೈದಿಗಳು ಒಳಗಾಗ್ತರೆ ಆ ಕೈದಿಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ಗೂಢಚರ ವ್ಯವಸ್ಥೆ ರದ್ದುಗೊಳಿಸಬೇಕು ಮತ್ತು ಮಿಲಿಟರಿ ವೆಚ್ಚವನ್ನು ಕಡಿಮೆ ಮಾಡಬೇಕು ಆಮದಾಗುವ ವಸ್ತುಗಳ ಮೇಲೆ ಸುಂಕ ವಿಧಿಸಬೇಕು ಮತ್ತು ಆತ್ಮರಕ್ಷಣೆಗಾಗಿ ನಾಗರಿಕರು ಸಶಸ್ತ್ರ ಹೊಂದಲು ಅವಕಾಶ ನೀಡಬೇಕು ಅಂತ ಅಂತಂದು ಒಂದು ಹನ್ನೊಂದು ಅಂಶಗಳನ್ನು ಗಾಂಧೀಜಿಯವರು ಬ್ರಿಷರ ಮುಂದೆ ಬೇಡಿಕೆಯನ್ನು ಇಡ್ತಾರೆ ಅಂದಿನ ಆ ಕಾಲದ ಒಂದು ಕಾನೂನು ಭಂಗ ಚಳುವಳಿಯನ್ನೇ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ ಅಂದಿನ ಕಾಲದ ವೈಸ್ರಾಯ್ ಯಾರಿದ್ರಪ್ಪ ಅಂದ್ರೆ ರಾರ್ಡ್ ಇರ್ವಿನ್ ಲಾರ್ಡ್ ಇರ್ವಿನ್ ಈ ಬೇಡಿಕೆಗಳನ್ನು ಗಮನದಾಗಿಟ್ಕೊಂಡು ಉಪ್ಪಿನ ಮೇಲೆ ಒಂದು ಶಾಸನ ಉಲ್ಲಂಘಿಸಿ ಮಾಡ್ತಾರೆ ಅದೇ ಅದು ಕಾನೂನು ಭಂಗ ಚಳುವಳಿ ತಮ್ಮ ಸತ್ಯಾಗ್ರಹ ಆಶ್ರ ಸತ್ಯಾಗ್ರಹ ಆಶ್ರಮದಿಂದ ಎರ್ಡು ನೂರಾ ನಲ್ವತ್ತು ಮೈಲಿ ದೂರದಲ್ಲಿರುವ ದಂಡಿಯತ್ತ ತಮ್ಮ ಎಪ್ಪತ್ತೆಂಟು ಜನ ಅನುಯಾಯಿಗಳೊಂದಿಗೆ ಮಾರ್ಚ್ ಹನ್ನೆರಡರಂದು ಪಾದಯಾತ್ರೆ ಮಾಡಿ ಈ ಯಾತ್ರೆಯಲ್ಲಿ ಭಾಗವಹಿಸಿದ ಹಿರಿಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ವಯಸ್ಸು ಅರವತ್ತೊಂದು ಮತ್ತು ಅತಿ ಕಿರಿಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮೈಲಾರ ಮಹದೇವಪ್ಪ ಹದಿನೆಂಟು ವರ್ಷ ಇವರು ಕರ್ನಾಟಕದವರು ಮಾರ್ಚ ಹದಿಮೂರರಂದು ಮೋತಿಲಾಲ್ ನೆಹರು ಆನಂದ ಭವನ ಕಾಂಗ್ರೆಸ್ ಆಗಿ ಕಾಂಗ್ರೆಸನ್ನು ಕಾಣಿಕೆಯಾಗಿ ನೀಡ್ತಾರೆ ಮಹಾತ್ಮ ಗಾಂಧೀಜಿಯವರಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಅದನ್ನು ಸ್ವೀಕರಿಸ್ತಾರೆ ಮತ್ತೆ ಮೋತಿಲಾಲ್ ನೆಹರು ಈ ಜಾಥಾ ಯಾತ್ರೆಯನ್ನು ಶ್ರೀರಾಮಚಂದ್ರನ ಲಂಕಾಯಾತ್ರೆ ಎಂದು ಹೇಳಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತು ಏಪ್ರಿಲ್ ಆರರಂದು ಗಾಂಧೀಜಿ ಹಿಡಿ ಉಪ್ಪನ್ನು ಎತ್ತುವುದರ ಮೂಲಕ ಈ ಚಳುವಳಿಗೆ ನಾಂದಿ ಹಾಡಿದರು ಇದನ್ನು ಹದಿನಾರು ರೂಪಾಯಿಗಳಿಗೆ ಹರಾಜು ಹಾಕಿ ಈ ಹಣವನ್ನು ಸಾರ್ವಜನಿಕ ನಿಧಿಗೆ ಅರ್ಪಿಸಲಾಯಿತು ಈ ಚಳುವಳಿ ಚಳುವಳಿ ಭಾಗವಹಿಸಿದ ಭಾಗವಹಿಸಿದವರು ವಿಜಯಲಕ್ಷ್ಮಿ ಪಂಡಿತ್ ಮೋತಿಲಾಲ್ ನೆಹರು ಮತ್ತು ಸ್ವರೂಪ ರಾಣಿ ನೆಹರು ಮತ್ತು ಜವಹರ್ಲಾಲ್ ನೆಹರು ಮತ್ತು ಕಮ ಕಮಲಾ ನೆಹರು ಭಾಗವಹಿಸ್ತಾರೆ ತಮಿಳ್ನಾಡಿನ ವೇದಾರಣ್ಯಮ್ನಲ್ಲಿ ಸಿ ರಾಜ್ಗೋಪಾಲ್ಚಾರಿ ಮತ್ತು ಮುಂಬೈಯಿಂದ ಧಾರಸಾನ ಎಂಬಲ್ಲಿ ಸರೋಜಿನಿ ನಾಯ್ಡು ತಿರುವಾಂಕೂರಿನಲ್ಲಿ ಕೆ ಕಣ್ಣಪ್ಪನ್ ಕರ್ನಾಟಕದ ಕಾರವಾರ ಜಿಲ್ಲೆಯ ಅಂಕೋಲಾದಲ್ಲಿ ಎಮ್ ಪಿ ನಾಡಕರ್ಣಿ ನೇತೃತ್ವದಲ್ಲಿ ಈ ಹೋರಾಟ ನಡೀತದೆ ಅಂತಂತಂದ್ರೆ ಈ ಒಂದು ಹೋರಾಟ ಆಯಾ ರಾಜ್ಯಕ ದಲ್ಲಿ ನಡೀತದೆ ಕೊನೆಗೆ ಎಮ್ ಆರ್ ಜಯಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು ಅವರ ಮಧ್ಯಸ್ಥಿಕೆಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದರಂದು ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತದೆ ಏನು ಗಾಂಧಿ ಇವ್ ಇರ್ವಿನ್ ಒಪ್ಪಂದ ಆಗ್ತದೆ ಮತ್ತೆ ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿ ಯಾವ್ದಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತು ಮತ್ತು ಇಪ್ಪತ್ತೆರಡರ ಎರ್ಡೆಂದ್ರೆ ಎರಡು ವರ್ಷಗಳ ಕಾಲ ನಡೀತದೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಖಿಲಾಫತ್ ಚಳುವಳಿಯನ್ನೇ ಅಸಹಕಾರ ಚಳುವಳಿ ಅಂತ ಗಾಂಧೀಜಿಯವರು ಸಲಹೆ ನೀಡ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಅಸಹಕಾರ ಚಳುವಳಿಯನ್ನು ಆರಂಭವಾಗುತ್ತದೆ ಈ ದಿನದಂದು ತಿಲಕರ ನಿಧನರಾಗ್ತಾರೆ ಮತ್ತೆನೂಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತು ಸೆಪ್ಟೆಂಬರಿನಲ್ಲಿ ಲಾಲಾ ಲಜಪತ್ ರಾಯರ ಅಧ್ಯಕ್ಷತೆಯಲ್ಲಿ ಕೊಲ್ಕತ್ತಾ ವಿಶೇಷ ಅಧಿವೇಶನ ನಡೀತದೆ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಇಪ್ಪತ್ತರ ವಿಜಯ ರಾಘವಚಾರ್ಯರ ನೇತೃತ್ವದಲ್ಲಿ ನಾಗ್ಪುರ ಅಧಿವೇಶದ ಅಧಿವೇಶನದಲ್ಲಿ ಅಸಹಕಾರ ಚಳುವಳಿಯನ್ನು ನಿರ್ಣಯ ಕೈಗೊಳ್ಳಲಾಗ್ತದೆ ಅದನ್ನು ಗಾಂಧೀಜಿ ಅವರು ಮುನ್ನಡೆಸಬೇಕು ಅಂತ ತಿಳಿಸ್ತಾರೆ ಆದರೆ ಗಾಂಧೀಜಿಯವರು ನಡೆಸೋಲ್ಲ ಶಾಂತಿ ಮತ್ತು ಅಹಿಂಸೆಯ ಮೂಲಕ ಚಳುವಳಿಯ ನಡೆಸಬೇಕೆಂದು ಗಾಂಧೀಜಿಯವರು ಹೇಳುತ್ತಾರೆ ಯಾವುದು ಶಾಂತಿ ಮತ್ತು ಅಹಿಂಸೆ ಮೂಲಕ ಈ ಚಳುವಳಿಯ ನಿರ್ಣಯಗಳು ಯಾವುವು ಅಂತಂತಂದ್ರೆ ಬ್ರಿಟಿಷರಿಂದ ಬಂದಂತಹ ಬಿರುದುಗಳು ಬಾವಲಿಗಳನ್ನು ತಿರಸ್ಕರಿಸಬೇಕು ಮತ್ತು ಇದರಿಂದ ಬಂದಂಥ ಗಾಂಧೀಜಿಯವರಿಗೊಂದು ಬಿರುದು ಬರ್ತದೆ ಅದು ಕೈಸರ್ ಎ ಹಿಂದ್ ಬಿರುದು ಜುಮ್ಮನ್ ಲಾಲ್ ಬಜಾಜ್ರವ್ರು ಬ ರಾಜ್ ಬಹದ್ದೂರು ಬಿರುದನ್ನು ಹಿಂದಿರುಗಿಸಿದರು ಅಂದ್ರೆ ಕೈಸರ್ ಎ ಹಿಂದ್ ಬಿರುದನ್ನು ಗಾಂಧೀಜಿಯವರು ಹಿಂದಿರುಗಿಸ್ತಾರೆ ಮತ್ತು ಜುಮ್ಮನ್ ಲಾಲ್ ಬೌ ಬಜಾಜ್ ಅವರು ಬ ರಾವ್ ಬಹದ್ದೂರು ಬಿರುದು ಅವ್ರು ಕೂಡ ಹಿಂದಿರುಗಿಸ್ತಾರೆ ಅದೇ ರೀತಿಯಾಗಿ ತನ್ನ ಅದೇ ರೀತಿಯಾಗಿ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಶಾಲೆ ಕಾಲೇಜನ್ನು ತೊರೆದು ಚಳುವಳಿಯನ್ನು ಧುಮುಕಿದ್ದರು ಅಂದರೆ ತೊಂಬತ್ತು ಜ ತೊಂಬತ್ತು ಸಾವಿರ ಜನ ಅಂಬದು ಈ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಸಿ ಆರ್ ದಾಸ್ ಮೋತಿಲಾಲ್ ನೆಹರು ರಾಜ್ಗೋಪಾಲ್ಚಾರಿ ಈ ಮುಂತಾದವರು ಈ ವಕೀಲ ವೃತ್ತಿಯನ್ನು ತೊರೆದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಅವರು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಮತ್ತು ಸರ್ಕಾರಿ ನೌಕರಿಗಳನ್ನು ತ್ಯಜಿಸ್ತಾರೆ ಎಲ್ಲರೂ ವಿದೇಶಿ ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಹಾಕುವುದು ಈ ಒಂದು ಸಹ ಅಯ ಅಸಹಕಾರ ಚಳುವಳಿಯ ಒಂದು ಉದ್ದೇಶ ಆಗಿತ್ತು ಮತ್ತೇನಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಅಲಿ ಸಹೋದರರ ಬಂಧನವಾಗ್ತದೆ ಆದ ನಂತರ ಬಾಂಬೆಯಲ್ಲಿ ಗಲಾಟೆಯಾದ ಐವತ್ತ್ಮೂರು ಜನ ಸತ್ತು ನಾಲ್ಕುನೂರಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ ಸಿ ಆರ್ ದಾಸರನ್ನು ಬಂಧಿಸಿ ಆರು ತಿಂಗಳ ಶಿಕ್ಷೆಯನ್ನು ವಿಧಿಸ್ತಾರೆ ಈ ಒಂದು ಅಸಹಕಾರ ಚಳುವಳಿಯಲ್ಲಿ ನೆಹರು ಅವರನ್ನು ಹದಿನೆಂಟು ತಿಂಗಳು ಲಾಜ್ ಲಾಲಾ ಲಜಪತ್ ರಾಯ ಅವರನ್ನು ಸೆರೆಮನೆಯಲ್ಲಿ ಇಡ್ತಾರೆ ಆದ್ರೆ ಈ ಒಂದು ಅಸಹಕಾರ ಚಳುವಳಿ ಇಲ್ಲಿಗೆ ಮುಕ್ತಾಯ ಆಗ್ತದೆ